ನಾನು ನನ್ನ ಜೀವನೋಪಾಯಕ್ಕೆ ನಾನು ಎಮ್ ಕಾಮ್ ಸ್ನಾತಕೋತ್ತರ ಪದವೀಧರಳಾಗಿದ್ದು ನಾನು ಬ್ಯಾಂಕ್ ರೋ ಬ್ಯಾಂಕ ವೃತ್ತಿಯಲ್ಲಿ ನಾನು ಇರಬೇಕೂಂತ ನನ್ನ ತುಂಬ ಆಸೆ ಇದೆ ಅಲ್ಲಿಗೆ ನನ್ನ ಜಾಯಿನ್ ಆಗಿದ್ದೀನಿ ನಾನು ನನ್ನ ನನ್ನ ಒಂದು ಜೀವನೋಪಾಯಕ್ಕೆ ನಾನು ಆರ್ ಡಿ ಆಗಿರ್ಬೋದು ಎಲ್ತ್ ಇನ್ಷುರೆನ್ಸ್ ಆಗಿರ್ಬೋದು ನಾನು ಕಟ್ಟಿಕೊಂಡು ನಾನು ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಮತ್ತು ನನ್ನ ನನ್ನ ಆರೋಗ್ಯವನ್ನು ನಾನು ಕಾಪಾಡಿಕೊಳ್ಳಲು ನಾನು ಡೈಲಿ ನಾನು ವ್ಯಾಯಾಮ ಮಾಡೋದಾಗಿರ್ಬೋದು ಯೋಗ ಮಾಡೋದಾಗಿರ್ಬೋದು ಫ್ರೊಟೀನ್ ಇರುವಂಥ ಫ್ರೂಟ್ಸು ಆಗಿರ್ಬೋದು ಹಣ್ಣಾಗಿರ್ಬೋದು ತಿನ್ನೋದ್ರ ಮೂಲಕ ನಾನು ನನ್ನ ಶಕ್ತಿಯನ್ನ ಹೆಚ್ಚಿಸಿಕೊಳ್ತಾ ಇದ್ದೀನಿ ಮತ್ತು ನನ್ನ ಕೆರಿಯರ್ನ ಮಾರ್ಗದಲ್ಲಿ ಅಂತ ಅಂದರೆ ನಾನು ಇನ್ನೂ ಪ್ರಮೋಷನಿಗೋಸ್ಕರ ನಾನು ಇನ್ನೂ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀನಿ ಆ ಬ್ಯಾಂಕಲ್ಲಿ ನಾನು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀನಿ ಮತ್ತು ನಾನು ಸಂಬಳವನ್ನು ಎಕ್ಷಪೆಕ್ಟ್ ಮಾಡ್ತಾ ಇಲ್ಲ ಆ ಕಂಪ್ನಿಯಲ್ಲಿ ಏನು ಆಗ್ತಿದೆ ಅನ್ನೋದು ನಾನು ಗಮನ್ಸ್ಬಿಟ್ಟು ನಾನು ವರ್ಕ್ ಮಾಡ್ತಾ ಇದ್ದೀನಿ ಚೆನ್ನಾಗಿ